ನನಗೆ ಈ ಬೇರೆ ಗ್ರಹಗಳ ಬಗ್ಗೆ ತಿಳ್ಕೊಳ್ಳೋಕೆ ತುಂಬ ಆಸಕ್ತಿ ಇದೆ ಮತ್ತೆ ಇವಾಗ ಹೇಗೆ ಯುರೇನಸ್ಸು ಪ ಮತ್ತೆ ನೆಪ್ಚೂನ್ ಮೇಲೆಲ್ಲ ವಜ್ರದ ಮಳೆ ಆಗುತ್ತೊ ಈ ಥರ ಸಂಗ್ ಈ ಥರ ವಿಷಯಗಳು ಕೇಳಿದಾಗ ತುಂಬ ಇಂಟ್ರಶ್ಟಿಂಗ್ ಆಗಿರುತ್ತೆ ಅದೇ ರೀತಿ ನಮಗೆ ಬೇರೆ ಗ್ರಹದ ಮೇಲೂ ಕೂಡ ಯಾವ್ದಾರ ಒಂದು ಜೀವಿಗಳು ವಾಸಿಸ್ತಿದ್ದೀಯ ಅಂತ ತಿಳ್ಕೊಳ್ಳೋಕ್ಕು ತುಂಬ ಆಸಕ್ತಿ ಇರುತ್ತೆ ಆದರೆ ನಮಗೆ ನಾವು ಕೂಡ ನಾವೇನು ಹೋಗೋಕ್ಕಾಗಲ್ಲ ನಾಸಾದವರು ಇಸ್ರೋದವರು ಇನ್ನು ಈ ಥರ ಇನ್ಫಾರ್ಮೇಷನ್ಗಳು ಕೊಟ್ಟಾಗ ಅದು ನನಗೆ ತುಂಬ ಇಂಟ್ರಶ್ಟಿಂಗ್ ಆಗಿ ನ್ ಕೇಳ್ತಾಯಿರ್ತೀನಿ ಆದರೂ ನನಗು ಒಂದು ಒಂಥರ ಭಾವಿಸ್ತಿರ್ತೀನಿ ಇವಾಗ ನಾವು ಇಲ್ಲಿ ಹೇಗಿರ್ತಿವೊ ಅಲ್ಲೂ ಇರ್ಬೋದ ಬೇರೆ ಗ್ರಹದ ಮೇಲೆ ಪ್ರಾಣಿಗಳು ಇಲ್ಲಾಂದ್ರೆ ಯಾವ್ದಾರ ಒಂದು ಜೀವಿ ವಾಸಸ್ತಿರ್ಬೋದ ಅಂತ ಯೋಚನೆ ಬರುತ್ತೆ ಆದರೆ ಇದು ಯಾವುದೇ ರೀತಿ ಪ್ರೂಫ್ ಇಲ್ದಿದ್ದ ಕಾರಣದಿಂದ ಸುಮ್ನೆ ನಾವು ಯೋಚನೆ ಮಾಡ್ತಿರ್ತೀವಿ ಅಷ್ಟೇ ಪ್ರೂಫ್ ಸಿಕ್ದಾಗ್ಲೆ ನಾವು ನಂಬೋಕ್ಕಾಗೋದು ಅಲ್ಲೂ ಒಂದು ಜೀವಿ ವಾಸಿಸ್ತಿದೆ ಅಂತ ಆದರೆ ಅದು ಕನ್ಫರ್ಮ್ ಇಲ್ಲ ಒಂದು ಜೀವಿ ವಾಸಿಸ್ತಿರೋದು ಆದರೆ ಇವಾಗ ಹೇಗೆ ನೆಪ್ಚ್ಯೂನು ಮತ್ತೆ ಈ ಥರ ಗ್ರಹಗಳ ಮೇಲೆಲ್ಲ ವಜ್ರದ ಮಳೆ ಆಗುತ್ತೆ ಇದು ಮಾತ್ರ ಒಂದು ನಿಜವಾದ ವಿಷ್ಯಾನೆ ಯಾಕೆಂದ್ರೆ ಅದನ್ನು ನಾಸಾದವರು ಎಲ್ಲ ಕಂಡಿಡ್ದಿದ್ದಾರೆ ಯಾವ ರೀತಿ ಅಲ್ಲಿ ಮಳೆ ಆಗುತ್ತೆ ಅಂತ ಅದು ವಜ್ರದಲ್ಲೆ ಅಲ್ಲೂ ಎಲ್ಲ ಮಳೆ ಆಗುತ್ತೆ ಮತ್ತೆ ಅದು ಇದು ಇವಾಗೆಲ್ಲ ಇಲ್ಲಿ ನಮ್ಮ ಗ್ರಹದ ಮೇಲೆಲ್ಲ ನೀರಿನ ಮಳೆ ಆದರೆ ಅಲ್ಲೆಲ್ಲ ವಜ್ರದಿಂದಲೇ ಮಳೆ ಆಗುತ್ತೆ ಅದೇ ರೀತಿ ತುಂಬ ಅಧ್ಯಯನ ಮಾಡಿದ ಸಿದ್ಧಾಂತ ಓದಲು ಕೂಡ ತುಂಬ ನನಗೆ ಈ ಒಂದು ಇಷ್ಟವಾಗುತ್ತೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ